ನಾನು ಯೋಗ ಮಾಡುತ್ತಿರುವಾಗ ನನಗೆ ಸುಲಭವೆನಿಸುವ ಕೆಲವು ಆಸನಗಳು ಯಾವುವೆಂದರೆ ನನಗೆ ಅರ್ಧ ಚಕ್ರಾಸನ ಮತ್ತು ತ್ರಿಕೋನಾಸನ ಹಾಗೂ ಭುಜಂಗಾಸನ ಸೂರ್ಯ ನಮಸ್ಕಾರ ಶವಾಸನ ಅಂತೂ ನನ್ನ ಅಚ್ಚುಮೆಚ್ಚಿನ ಆಸನ ಇವು ನನಗೆ ವೈಯಕ್ತಿಕವಾಗಿ ಸುಲಭವೆನಿಸುವ ಆಸನಗಳಾಗಿವೆ